ಹೌದು ಬಾಲಿವುಡ್ ಅಥವಾ ಟಾಲಿವುಡ್ ಭಾರತದ ಫ್ಯಾಷನ್ ಸೆನ್ ಟ್ರೆನ್ಸ್ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿದೆ ಹೇಗೆಂದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಇತ್ತೀಚಿನ ಜನ್ರೇಷನ್ ಮಕ್ಳನ್ನ ನೋಡುವಾಗ ನಾವು ಅವರು ಅತಿಯಾಗಿ ಟಿವಿಯಲ್ಲಿ ಆ್ಯಕ್ಟ್ರಸ್ಗಳು ಹಾಕಿದ ಬಟ್ಟೆಗಳನ್ನೇ ಜಾಸ್ತಿ ಹಾಕಲಿಕ್ಕೆ ಇಷ್ಟಪಡ್ತಾರೆ ಆ ಥರದೇ ಬಟ್ಟೆ ಬೇಕು ನನಗೆ ಅದೇ ಕಲರ್ ಬಟ್ಟೆ ಬೇಕು ಅಥವಾ ಅದೇ ಪ್ಯಾಟರ್ನ್ ಬಟ್ಟೆ ಬೇಕು ಅಂತ ಕೇಳಿ ಹಾಕಿಸಿಕೊಳ್ತಾರೆ ಆ ಆ ಥರ ಕಂಡೀಷನ್ ಈಗ ನಮ್ಮ ಭಾರತ ದೇಶದಲ್ಲಿ ಸೃಷ್ಟಿಯಾಗಿದೆ ಇವೆಲ್ಲವೂ ಬಾಲಿವುಡ್ ಮತ್ತು ಟಾಲಿವುಡ್ ಅಥವಾ ಈ ಸಿನಿಮಾ ಜಗತ್ತಿನ ಪ್ರಭಾವದಿಂದ ಆಗಿದೆ ಅಂತಲೇ ನನ್ನ ಅನಿಸಿಕೆ ಇನ್ನು ನನಗೆ ಇಷ್ಟ ಆಗುವ ಉಡುಗೆ ತೊಡುಗೆ ಸಮ್ಮ ಸ್ಟೈಲ್ ಅಂದರೆ ಸ್ಯಾರಿ ಅಥವಾ ಫಾರ್ಮಲ್ಸ್ಗಳು ಆ ಥರ ಇಷ್ಟ ಆಗತ್ತೆ ಇನ್ನು ಸಿನಿಮಾದಲ್ಲಿ ಹಾಕುವಂಥ ಯಾವ ಬಟ್ಟೆಗಳು ನನಗೆ ಇಷ್ಟ ಆಗೋದಿಲ್ಲ ನಾನು ಯಾವತ್ತೂ ಸಿನಿಮಾದಲ್ಲಿ ಹಾಕಿರುವ ಬಟ್ಟೆಗಳನ್ನು ಪ್ರಯತ್ನ ಕೂಡ ಮಾಡಲಿಲ್ಲ ಇಷ್ಟರವರೆಗೆ ನಮ್ಮ ಸಂಸ್ಕೃತಿ ಪ್ರಕಾರ ನೋಡುದಾದರೆ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಬಟ್ಟೆಗಳು ಅಂದರೆ ಬಟ್ಟೆಗಳನ್ನು ತುಂಡು ಬಟ್ಟೆಗಳನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಸೊ ನಾನು ಆ ಥರ ಬಟ್ಟೆಗಳನ್ನು ಹಾಕಿ ನಮ್ಮ ಸಂಸ್ಕೃತಿಗೆ ಧಕ್ಕೆ ತರಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಹಾಗಾಗಿ ನನಗೆ ಆ ಥರ ಬಟ್ಟೆಗಳು ಇಷ್ಟ ಆಗೋದಿಲ್ಲ ನಾನು ಪ್ರಯತ್ನ ಕೂಡ ಮಾಡೋದಿಲ್ಲ ಇತ್ತೀಚಿನ ಜನ್ರೇಷನ್ ಮೇಲೆ ಆ ಬಟ್ಟೆಗಳು ತುಂಬ ಪರಿಣಾಮ ಬೀರಿವೆ ಅಂತ ನಾನು ಹೇಳ್ತೇನೆ